ನನ್ನ ಬಾಲ್ಯದ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ತುಂಬ ಕಷ್ಟದ ಜೀವನ ತುಂಬ ಕಷ್ಟದ ಜೀವನ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನಗಳು ಇದ್ದವು ಇಡೀ ಜ ಇಡೀ ಸಂಸಾರವನ್ನು ತನ್ನ ತಲೆ ಇದು ಸರಿದೂಗಿಸಲಿಕ್ಕೆ ನನ್ನ ಮನೆಯವರಿಗೆ ಅಂದರೆ ನನ್ನ ತಂದೆ ತಾಯಿಗೆ ಬಹಳ ಕಷ್ಟ ಆಗಿತ್ತು ತುಂಬು ಕುಟುಂಬ ಅಂಥದ್ರಲ್ಲಿ ನಮ್ಮ ತಂದೆ ತಾಯಿ ನಮಗೆ ಅಟ್ ಲೀಸ್ಟ್ ಒಂದು ಎಸ್ ಎಲ್ ಸಿ ತನಕ ಓದು ವಿದ್ಯಾಭ್ಯಾಸ ಕೊಡಿಸಿದ್ದಾರೆ ಒಂದು ಹೊತ್ತು ಊಟಕ್ಕೆ ಇದ್ದರೂ ಒಂದು ಹೊತ್ತು ಊಟಕ್ಕೆ ಇರೋದಿಲ್ಲ ಅಂತ ಕಷ್ಟದ ದಿನಗಳು ಇವೆ ಮಳೆ ಬಂದಾಗ ಕೊಡೆಗಳಿಲ್ಲ ಯಾವುದಾದ್ರು ಮರದಡಿಗೆ ಹೋಗಿ ನಿಂತ್ಕೊಳ್ಳೋದು ಮರೆ ಮಳೆ ಬರುವಾಗ ಮಳೆ ಬಿಟ್ಟ ನಂತರ ಅಲ್ಲಿಂದ ಮತ್ತೆ ಓಡಿಕೊಂಡು ಹೋಗೋದು ತಿರ್ಗಿ ಇನ್ನೊಂದು ಮರದಡಿಯಲ್ಲಿ ನಿಂತ್ಕೊಳ್ಳೋದು ಇದು ನನ್ನ ಜ ಬಾಲ್ಯದ ಜೀವನಗಳು ಊಟಕ್ಕೂ ಅಷ್ಟೆ ಮನೆಯಲ್ಲಿ ಬೆಳಗ್ಗೆ ಹೊತ್ತಲ್ಲಿ ಊಟಯಿರಲ್ಲ ತಿಂಡಿಗಳು ಏನಾದರೂ ಇರ್ತದೆ ಅವಲಕ್ಕಿ ಅದು ಬಿಟ್ಟರೆ ಮಧ್ಯಾಹ್ನ ಊಟ ಶಾಲೆಯಲ್ಲಿ ಅವಾಗ ಶಾಲೆಯಲ್ಲಿ ಊಟ ಕೊಡ್ತಾಯಿಲ್ಲ ಇತ್ತು ಒಂದು ಸಜ್ಜಿಗೆ ಅಂತ ಕೊಡ್ತಾಯಿದ್ದರು ಸಜ್ಜಿಗೆ ಅಂತ ಹೇಳಿದ್ರೆ ಗೋಧಿಯನ್ನು ಎರಡು ತುಂಡು ಮಾಡಿ ಅದನ್ನು ಉಪ್ಪು ಹಾಕಿ ಬೇಯಿಸಿ ಕೊಡುವಂಥದ್ದು ಶಾಲೆಯಲ್ಲಿ ಅವಾಗಿನ ದಿನಗಳಲ್ಲಿ ಅದನ್ನು ತಿಂದುಕೊಂಡು ನಾವೆಲ್ಲ ನಾನು ನನ್ನ ಅಣ್ಣಂದಿರೆಲ್ಲ ಶಾಲೆಗೆ ಹೋಗ್ತಾಯಿದ್ವೊ ಮನೆಗೆ ಬರ್ಬೇಕಾದ್ರೆ ರಾತ್ರಿ ಹೊತ್ತಲ್ಲಿ ಗಂಜಿ ಮಾಡ್ತಾಯಿದ್ದರು ಅದನ್ನೇ ಸೇವಿಸ್ತಾಯಿದ್ವಿ ಬರು ಬರುತ್ತೆ ಜೀವನ ಸಾಗ್ತಾ ಹೋಯಿತು ಎಸ್ ಎಲ್ ಸಿ ತನಕ ಕಲಿತೆವು ಕಲೀಲಿಕ್ಕೆ ಮೊದಲು ಶಾಲೆಯಲ್ಲಿ ಕೆಲವೊಂದು ಆಟೋಟ ಸ್ಪರ್ಧೆಗಳು ನಡಿತವೆ ಆಗ ನಮಗೆ ಅದ್ರಲ್ಲಿ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಆ ಭಾಗವಹಿಸ್ಲಿಕ್ಕೆ ಆ ಶಕ್ತಿ ಇರಲಿಲ್ಲ ಮತ್ತು ಏನು ಅಂತ ಹೇಳಿದ್ರೆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಟೀಚರ್ಗಳು ಚೆಂದ ಕೊಟ್ಟಿದ್ದಾರೆ ಅವರು ನಮಗೆ ಇವಾಗಲೂ ಅವರು ನಾವು ಏನಾದರೂ ಇವತ್ತು ಆಗಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಟೀಚರ್ಗಳೇ ಕಾ ಟೀಚರ್ಗಳು ಮಾಸ್ಟರುಗಳು ಕಾರಣ ಅವರು ಕೊಟ್ಟ ವಿದ್ಯೆಗಳು ಇವತ್ತಿಗೂ ನಾವು ಅದನ್ನು ಹಾಗೆ ಉಳಿಸಿಕೊಂಡು ಬಂದಿದ್ದೇವೆ ಅವರು ಕಲಿಸಿಕೊಟ್ಟ ರೀತಿ ನೀತಿ ನಿಯಮಗಳು ಯಾರ ಜೊತೆ ಹೇಗೆ ಮಾತಾಡಬೇಕು ಎಲ್ಲಿ ಹೇಗೆ ಮಾತಾಡಬೇಕು ಯಾರನ್ನು ಗೌರವಿಸಬೇಕು ಹೇಗೆ ಗೌರವಿಸಬೇಕು ತಂದೆ ತಾಯಿಗಳಿಗೆ ಹಿರಿಯರಿಗೆ ಗುರು ಹಿರಿಯರಿಗೆ ವಂದಿಸುವಂಥದ್ದು ರಾಷ್ಟ್ರ ಪ್ರೇಮ ದೇಶ ಪ್ರೇಮ ಆಮೇಲೆ ಭಯ ಭಕ್ತಿ ಪೂಜ್ಯರುಗಳ ಬಗ್ಗೆ ಭಯ ಭಕ್ತಿ ಇವೆಲ್ಲ ಕಲಿಸಿಕೊಟ್ಟದ್ದನ್ನು ಇವತ್ತು ನಾವು ಸಹ ಪಾಲಿಸ್ಕೊಂಡು ಬಂದಿದ್ದೇವೆ ಮತ್ತು ಇವತ್ತು ಭಜನೆ ಒಂದು ನಮಗೆ ಬಹಳಷ್ಟು ಆಸಕ್ತಿ ಇರುವಂಥದ್ದು ಕೆಲವೊಂದು ವಿಚಾರಗಳಿದೆ ಎಂತದಕ್ಕೆ ಕ್ರೀಡೆಗಳಿರ್ಬೋದು ಭಜನೆ ಸಂಗೀತ ಸಂಗೀತ ಕಾರ್ಯಕ್ರಮಗಳು ಇರ್ಬೋದು ಅವುಗಳೆಲ್ಲ ಆಸಕ್ತಿಯಿದೆ ಅದರೆ ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಾವು ಕಷ್ಟಪಟ್ಟಂಥ ದಿನಗಳು ಮುಂದೆ ಯಾರಿಗೂ ಬರಬಾರ್ದು ಅಂದರೆ ಈಗಿನ ಮಕ್ಕಳಿಗೆ ಆ ರೀತಿ ಯಾವುದೇ ಸಮಸ್ಯೆಗಳಿಲ್ಲ ಇಂದಿನ ಕಾಲದಲ್ಲಿ ಎಲ್ಲ ಸಮಸ್ಯೆಗಳು ಇದ್ದವು ಆಗ ವ್ಯವಸ್ಥೆಗಳು ಇರಲಿಲ್ಲ ಅನುಕೂಲ ಇರಲಿಲ್ಲ ಕಷ್ಟವಾದ ಜೀವನಗಳು ಎಲ್ಲವಿತ್ತು ಹಾಗೆ ಆ ಜೀವನದಲ್ಲಿ ಕೂಡ ಕೆಲವೊಂದು ಬಾಲ್ಯದ ನೆನಪುಗಳು ಹೇಗಿದೆ ಅಂತ ಹೇಳಿದ್ರೆ ಕಣ್ಣಿಗೆ ಕಟ್ಟಿದಂತಿದೆ ಅದೆಲ್ಲ ನಾವು ಅದೇ ಹೇಳಿದ್ದಲ್ಲ ಚಡ್ಡಿ ಹಾಕ್ಲಿಕ್ಕೆ ಚಡ್ಡಿಯಿಲ್ಲ ಆ ಚಡ್ಡಿ ಇರುವಂಥ ಚಡ್ಡಿಗಳು ಏನಾಗಿದೆ ಅಂತ ಹೇಳಿದ್ರೆ ಯೂನಿಫಾರ್ಮ್ ಕೊಟ್ಟಿರ್ತಾರೆ ಶಾಲೆಯಲ್ಲಿ ಒಂದು ಯೂನಿಫಾರ್ಮ್ ಕೊಟ್ಟಿರ್ತಾರೆ ಆವಾಗ ಕೆಲವು ಬಡವರಿಗೆ ಅಂತ್ಹೇಳಿ ಶಾಲೆಯಲ್ಲಿ ಟೀಚರ್ಗಳು ಕೊಡ್ತಾರೆ ಆ ಯೂನಿಫಾರ್ಮ್ ಹಾಕ್ಕೊಳ್ತೆವೆ ಅದು ಬೇರೆ ಆಟ ಆಡ್ತಾ ಒಂದೇ ಎರಡು ಚಡ್ಡಿ ಇರುತ್ತೆ ಅದು ಹಿಂದ್ಗಡೆ ಹರ್ದು ಹೋಗಿರುತ್ತೆ ಆ ಹರ್ದು ಹೋಗಿರೋದನ್ನು ಅಮ್ಮ ಏನು ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಹೊಲ್ದು ಸೂಜಿಯಲ್ಲಿ ಹೊಲಿದು ನನಗೆ ಕಾಲೆ ಶಾಲೆಗೆ ಕಳಿಸಿ ಕೊಡ್ತಾಯಿದ್ದರು ಅದೇ ರೀತಿ ಅಂಗಿಗಳೂ ಅಷ್ಟೇ ಅಂಗಿಯ ಗುಂಡಿಗಳೆಲ್ಲ ಕಿತ್ತೊಗಿರುತ್ತವೆ ಅದನ್ನೆಲ್ಲ ಅಮ್ಮ ಬೆಳಗ್ಗೆದ್ದು ಆ ಗುಂಡಿಯೆಲ್ಲ ಹಾಕಿ ನಮಗೆ ಶಾಲೆಗೆ ಕಳ್ಸಿ ಕೊಡ್ತಾಯಿದ್ದರು ಹತ್ತು ಹಲವು ವಿಚಾರಗಳು ಶಾಲೆಯ ವಿಷಯಗಳು ಬಂದಾಗ ಬಾಲ್ಯದ ನೆನಪುಗಳು ಬಂದಾಗ ಮಕ್ಕಳೊಟ್ಟಿಗೆ ಆಟ ಆಡಿದ್ದು ಇವೆಲ್ಲ ನೆನಪು ಹಲವಾರಿದೆ ಬಟ್ ಇವಾಗೆಲ್ಲ ಮರ್ತು ಹೋಗಿದೆ ಇನ್ನೂ ಏನಪ್ಪಾ ಹೇಳೋದು ಓಕೆ